ನಾನು ಮೈಸೂರ್ಗ್ ಹೋಗ್ಬೇಕಂತ ನಂಗೆ ಬುಕ್ಕುಳ್ ಆಸೆ ಇದೆ ಮೈಸೂರ್ಗ್ ಯಾಕೆ ಹೋಬೇಕಂತಂದ್ರೆ ನಾನು ಅಲ್ಲಿ ಹುಲಿ ನೋಡಬೇಕು ಸಿಂಹ ನೋಡಬೇಕು ಮತ್ತು ಆನೆ ಮೇಲೆ ಅಂಬಾರಿಯನ್ನು ನೋಡಬೇಕು ಅಂತ ಅಂಬಾರಿ ಸವಾರಿ ನೋಡಬೇಕಂತ ಬುಕ್ಕುಳ್ ಆಸೆ ಇದೆ ಒಂದು ದಿವ್ಸ ಮ ಮೈಸೂರ್ಗ್ ಹೋಗ್ಬೇಕಂತ ಆಸೆ ಇದೆ ಅವತ್ತು ಹೋಗ್ತೀನಿ ಮತ್ತು ನನಗ್ ಯಾವ್ಯಾವ ಇಷ್ಟ ಇದೆ ಅಂತಂದರೆ ನನಗೆ ಮೈಸೂರ್ದಾಗೆ ಪಾರ್ಕ ಹುಲಿ ಇಷ್ಟ ಅಲ್ಲಿ ಆನೆಗಳು ನೋಡಬೇಕಂತ ಮತ್ತು ಇನ್ನು ಅಂಬಾರಿನ ನೋಡ್ಬೇಕಂತ ಇಷ್ಟ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗಿ ಅಲ್ಲಿ ವೀಡ್ಯೋ ಮಾಡಬೇಕು ಫೋಟೋ ಮಾಡಬೇಕು ಪೋಟೋ ತೆಕ್ಕೊಬೇಕಂತ ತುಂಬ ಇಷ್ಟ ಇದೆ ಇನ್ನು ಎಲ್ಲಿ ಹೋಗ್ಬೇಕನ್ ನಾನು ಚಿಕ್ಕ ವಯಸ್ಸಿಗಿದ್ದಾಗ ಬಸವನ ಕಲ್ಯಾಣ್ಕೆ ಹೋಗಿದ್ದೇವೆ ಬಿಜಾಪುರ್ಕೆ ಹೋಗಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೇವೆ ಇಲ್ಲಿ ಎಲ್ಲ ಕಡೆಗೆ ಹೋಗಿ ಬಂದಿದ್ದೇವೆ ಇನ್ನೊಂದು ಎಲ್ಲಿ ಹೋಗ್ಬೇಕಂತ ಇಷ್ಟ ಇದೆ ಅಂತಂದರೆ ತಾಜ್ ಮಹಲಕ್ ಹೋಬೇಕು ತಾಜ್ ಮಹಲ್ ನೋಡ್ಬೇಕಂತ ಇಷ್ಟ ಇದೆ ಮತ್ತು ಜಮ್ಮು ಕಾಶ್ಮೀರ ನೋಡ್ಬೇಕಂತ ಇಷ್ಟ ಇದೆ ಮತ್ತು ಇಲ್ಲೆಲ್ಲ ಹೋಗಿ ಹೋಗ್ಬೇಕಂತ ತುಂಬ ಆಸೆ ಇದೆ ಯಾಕೆ ಆಸೆ ಇದೆ ಅಂತಂದರೆ ನಮ್ಮ ಫ್ರೆಂಡ್ಸು ಎಲ್ಲ ಕಡೆಗು ಹೋಗಿದ್ದಾರೆ ಬೆಳಗಾವಿಗ್ ಹೋಗಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದಾರೆ ಜಮ್ಮು ಕಾಶ್ಮೀರ್ಕೆ ಹೋಗಿದ್ದಾರೆ ಮಡಿಕೇರಿಗೆ ಹೋಗಿದ್ದಾರೆ ಮಡಿಕೇರಿಗೆ ಹೋಗ್ಬೇಕು ಅಲ್ಲಿ ಮಡಿಕೇರಿಯಲ್ಲಿ ಎಲ್ಲ ಹೊ ಎಲ್ಲರು ಹೋಗಿದ್ದಾರೆ ಮಡಿಕೇರಿ ನಾನೂ ಹೋಗ್ಬೇಕಂತ ಆಸೆ ಇದೆ ಮತ್ತು ಗೋವಾಕ್ಕೆ ಹೋಗ್ಬೇಕಂತ ಆಸೆ ಇದೆ ಗೋವಾದಲ್ಲಿ ಬ್ರಿಜ್ಜಲ್ಲಿ ಆ ವೀಡಿಯೋ ಮಾಡಬೇಕು ಫೋಟೋ ತೆಕ್ಕೋಬೇಕು ಅಂತ ತುಂಬ ಆಸೆ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಗೋವಾಕ್ಕೆ ತುಂಬ ಸಾರಿ ಹೋಗಿದ್ದಾರೆ ನಂಗೆ ಬಿ ಹೋಗ್ಬೇಕಂತ ಆಸೆ ಇದೆ ಬಟ್ ನ ಹೋಗ್ತೀನಿ ನಾನು ಹೋಗಿದ್ದು ಪ್ಲೇಸ್ ಅಂತಂದ್ರೆ ಗುರುನಾನಕ್ ಜರಗ್ ಹೋಗಿದ್ದೇವೆ ಗುರುನಾನಕ್ ಜರಲ್ಲಿ ಜಿ ಗುರುನಾನಕ್ ಜರಲ್ಲಿ ಅಲ್ಲಿ ನೀವು ಊಟಗಳು ತುಂಬ ಚೆನ್ನಾಗಿದೆ ಮತ್ತು ನೀರು ಬಿ ತುಂಬ ಚೆನ್ನಾಗಿದೆ ನೀರಲ್ಲಿ ಆಟ ಆಡ್ಬೋದು ವೀಡ್ಯೋ ಮಾಡ್ಬೋದು ಫೋಟೋ ತೆಕ್ಕೋಬೋದು ನಾನು ವೀಡ್ಯೋ ಮಾಡಿದ್ದೀನಿ ಫೋಟೋ ತೆಕ್ಕೊಂದಿನಿ ತುಂಬ ಚೆನ್ನಾಗಿ ಅನಿಸಿತ್ತು ನನಗೆ ನಾನೂ ನನ್ನ ಫ್ರೆಂಡ್ಸ್ಗಳು ತುಂಬ ಮಸ್ತಿ ಮಾಡಿದ್ದೇವೆ ಅಲ್ಲಿ ಹೋಗಿ ತುಂಬ ಖುಷಿಯಾಯಿತು ನಮಗೆ ನಾವೂ ನಮ್ಮ ಫ್ಯಾಮ್ಲಿ ಜೊತೆ ಹೋಗ್ಬೇಕಂತ ಒಂದು ದಿವ್ಸ ಆಸೆ ಇದೆ ನನಗೆ ಮೈಸೂರ್ಗೆ ಮೈಸೂರು ಅರಮನೆ ನೋಡ್ಬೇಕು ಮತ್ತು ಮೈಸೂರಲ್ಲಿ ಹುಲಿ ನೋಡ್ಬೇಕು ಜಂಬೂಸವಾರಿಯನ್ನು ನಮ್ಮ ಫ್ಯಾಮ್ಲಿ ಜೊತೆ ನಾನು ನೋಡಬೇಕಂತ ಒ ತುಂಬ ಆಸೆ ಇದೆ ಮತ್ತು ಸಾಜಲೇ ಹೋಗಬೇಕಂತ ನಮ್ಮ ಫ್ಯಾಮ್ಲಿ ಜೊತೆ ನನಗೂ ಆಸೆ ಇದೆ ಗೋವಾಕ್ಕೆ ಹೋಗ್ಬೇಕು ಫ್ಯಾಮ್ಲಿ ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಖುಷ್ಯಾಗಿ ಇರಬೇಕಂತ ವಿ ಅಲ್ಲಿ ಹೋಗಿ ಮತ್ತು ಆನೆಕಲ್ಲಿಗೆ ಹೋಗ್ಬೇಕಂತ ಆಸೆ ಇದೆ ಮತ್ತು ಬಿಜಾಪುರ್ಗ್ ಹೋಗ್ಬೇಕಂತ ಆಸೆ ಇದೆ ಇಲ್ಲಿ ಎಲ್ಲರೂ ನಮ್ಮ ಫ್ರೆಂಡ್ಸು ತುಂಬ ಎಲ್ಲ ಊರಿಗೆ ಹೋಗಿ ಬಂದಿದ್ದಾರೆ ನಾನು ಯಾವ ಊರಿಗೂ ಹೋಗಿಲ್ಲ ಹೋಗಿಲ್ಲ ತುಂಬ ದೂರತನಕ ಹೋಗಿಲ್ಲ ನಾನು ಹೋಗಿದ್ದಷ್ಟು ಇಷ್ಟೇ ಕುಕ್ಕೆ ಸುಬ್ರಹ್ಮಣ್ಯ ಬಸವನ ಕಲ್ಯಾಣ ಬಿಜಾಪುರ ಮೈಸೂರು ಇಷ್ಟೇ ಇನ್ನೂ ತುಂಬ ಊರನ್ನು ನೋಡಬೇಕು ಅಲ್ಲಿಂದೆಲ್ಲ ಪ್ಲೇಸನ್ನೂ ಈ ಟೈಮ್ ನಾನು ಹೋಗೋ ಎಲ್ಲ ಪ್ಲೇಸ್ ನೋಡಬೇಕು ಹೋಗ್ಬೇಕು ಅಂತ ತುಂಬ ಆಸೆ ಇದೆ ನಾನು ನಮ್ಮ ಫ್ಯಾಮ್ಲಿ ಜೊತೆ ಹೋಗ್ಬೇಕು ಅಂತ ಬಕ್ಕುಳ್ ಆಸೆ ಇದೆ ಹೋಗ್ತೀನಿ ಒಂದು ದಿವ್ಸ ಯಾವತ್ತಾದ್ರೂ

ನಾನು ಹೋಗಿದ್ದ ಊರು ಅಂದರೆ ಮಡಿಕೇರಿ ಮಡಿಕೇರಿ ಯಾಕೆ ಓ ಸರಿಯಾಗಿದೆ ಅಂತಂದರೆ ಅಲ್ಲಿ ತುಂಬ ಕೂಲಾಗಿದೆ ತಂಪಾಗಿದೆ ಏನು ನಾವು ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿ ನಾನು ನಾವು ನಮ್ಮ ಫ್ರೆಂಡ್ಸು ಒಂದು ದಿವಸ ಹೋಗಿದ್ದೇವೆ ರೀ ಗೋವಾಕ್ಕೆ ಹೋಗಿದ್ದೇವೆ ಅವ್ನ ಜೊತೆ ಗೋವಾದಲ್ಲಿ ಬೀಚಲ್ಲಿ ಆಟ ಆಡಿದ್ದೇವೆ ಅಲ್ಲಿ ಮಾ ಅಲ್ಲಿ ಬೀಚಲ್ಲಿ ಫೋಟೋ ತೆಕ್ಕೊಂಡಿದ್ದೇವ್ ವೀಡಿಯೋ ಮಾಡಿದ್ದೇವೆ ನಮ್ಮ ಫ್ರೆಣ್ಸು ನಾವು ಗೋವಾ ಬೀಚಲ್ಲಿ ಆ ಬೀಚು ಈ ಬೀ ತುಂಬ ಬೀಚ್ ಇವೆ ಏಳು ಎಂಟು ಬೀಚ್ ಇವೆ ಅಲ್ಲಿ ಚೆನ್ನಾಗಿ ಊಟ ಸಿಗುತ್ತೆ ಅಲ್ಲಿ ಜ್ ಮತ್ತು ಒಂದು ಸರ್ತಿ ನಾವು ನಮ್ಮ ಫ್ರೆಂಡ್ಸು ಬಸವ ಕಲ್ಯಾಣಕ್ಕೆ ಹೋಗಿದ್ದೇವೆ ಬಸವ ಕಲ್ಯಾಣನಲ್ಲಿ ಬಸವಣ್ಣನ ಮೂರ್ತಿ ದೊಡ್ದಾದ ದೊಡ್ಡ ದೊಡ್ಡ ಮೂರ್ತಿಗಳಿದ್ದವು ಬಸವಣ್ಣ ಮೂರ್ತಿಯಲ್ಲಿ ಮೂರ್ತಿ ಚೆನ್ನಾಗಿದ್ದಿತ್ತು ಬಸವಣ್ಣನ ಬಗ್ಗೆ ಹೇಳಿದ್ದರು ಅಲ್ಲಿ ಹೋಗೋದು ನಮ್ಮ ಸರ್ರು ಎಲ್ಲರೂ ಪಿಕ್ನಿಕ್ ಅಂತ ಹೋಗಿದ್ದೇವೆ ನಮ್ಮ ಸರ್ ಬಸವಣ್ಣನ ಬಗ್ಗೆ ಹೇಳಿದ್ದರು ನಮಗೆ ಬಸವಣ್ಣಂದು ಮೂರ್ತಿ ನೋಡಿದ್ದೇವೆ ಮತ್ತು ನಮ್ಮ ಫ್ರೆಣ್ಸು ನಾವು ಅಲ್ಲಿ ವೀಡ್ಯೋ ಮಾಡಿದ್ದೇವೆ ಫೋಟೋ ತೆಕ್ಕೊಂಡಿದ್ದೇವಿ ಮತ್ತು ನಾವು ತುಳ್ಜಾಪುರಕೂ ಹೋಗೀನಿ ಮತ್ತು ತುಳಜಾಪುರ ಇಲ್ಲಿ ನಮ್ಮ ಮನೆಯಿಂದ ಇಲ್ಲಿಂದ ನಾನು ತುಳ್ಜಾಪುರ್ಕೆ ನೆಡ್ಕೋತ ಹೋಗಿದ್ದೇವೆ ನೆಡ್ಕೋತ ಹೋ ಹೊದೆ ಅಲ್ಲಿ ಇಲ್ಲಿ ಪ್ರಸಾದ ಕೊಡ್ತಾಯಿದ್ದರು ನಮಗೆ ಅಲ್ಲಿ ಪ್ರಸಾದ ಇಲ್ಲಿ ಪ್ರಸಾದ ತೊಗೊಂಡು ಅಲ್ಲಿ ಕುಂತು ಇಲ್ಲಿ ಕುಂತು ಅಲ್ಲಿ ಮಲ್ಕೊಂಡು ತುಳ್ಜಾಪುರಕ್ಕೆ ಹೋಗಿ ನಾಲ್ಕು ದಿವ್ಸ ಆಗಿತ್ತು ನಮಗ್ ಇಲ್ಲಿಂದ ಅಲ್ಲಿ ತುಳಜಾಪುರ ಹೋಗಕ್ಕೆ ಅಲ್ಲಿಂದ ದೇವಿ ದರ್ಶನ ಸಿಗುತ್ತೆ ಪಾಳಿ ಹಚ್ಚಿ ದೇವಿನ ಬೇಡ್ಕೊಂಡೇವಿ ದೇವಿ ದೇವಿನ ಮೇಲೆ ಹೋಗಿದ್ದೇವೆ ಮೇಲೆ

ಆ ನನ್ನ ಫ್ರೆಂಡು ಯಾವಾಗ್ಲೂ ಹೇಳ್ತಾನೆ ನೀನು ಕೇರ್ಳಾಗೆ ಬಾ ಅಲ್ಲಿ ತು ಇಲ್ಲಿ ತುಂಬ ಚೆನ್ನಾಗಿದೆ ಆಟಾಡ್ಬೋದು ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಏನು ಇದಾವು ನಾವು ತುಂಬ ಮಜಾ ಬರುತ್ತೆ ಹಂಗೆ ಹಿಂಗೆ ಎಲ್ಲ ಹೇಳ್ತಾಯಿದ್ದ ನಮ್ಮ ಫ್ರೆಂಡು ನಮ್ಮ ಫ್ರೆಂಡಿಗೆ ನಾನು ಒಂದು ಸರ್ತಿ ಹೇಳಿದ್ದೆ ನಾನು ಕೇರ್ಳಾಗೆ ಬರ್ತೀನಿ ನನ್ನ ಪಿಕ್ ಮಾಡಕ್ಕೆ ಬಾ ನಾನು ಕೇರ್ಳಾಗೆ ಬಂದು ಬರ್ತೀನಂತ ಒಂದು ದಿವ್ಸ ಅಂತ ಅನ್ನ ನಮ್ಮ ಫ್ರೆಂಡ್ ಹೇಳ್ತಾಯಿದ್ದನು ನನಗೆ ನನ್ನ ಜೊತೆಲ್ಲೇ ಕಲ್ತಿದ್ದಾನ್ ಅವನು ಕೇರಳಾದಲ್ಲಿ ಇದ್ದಿದ್ದಾನೆ ಅವ್ನನ್ನು ನೋಡಕ್ಕೆ ಕೇರ್ಳಾಕ್ಕೆ ಹೋಗ್ಬೇಕಂತ ನಾನು ತುಂಬ ಆಸೆ ಕೇರಳಾಗೆ ನಾನು ಹೋಗಬೇಕು ಅಲ್ಲೇ ಇರ್ಬೇಕು ಮತ್ತು ಮುಂಬೈಗೆ ಹೋಗ್ಬೇಕಂತ ಬಿ ಆಸೆ ಇದೆ ಮುಂಬೈಗೆ ಯಾಕೆ ಹೋಬೇಕು ಆಸೆ ಇದೆ ಅಂದರೆ ಮುಂಬೈಯಲ್ಲಿ ಡ್ಯಾನ್ಸ್ ಕ್ಲಾಸಿದೆ ಡ್ಯಾನ್ಸ್ ಕ್ಲಾಸ್ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಬೇಕಂತ ಇಷ್ಟ ನನಗೆ ಮುಂಬೈಲ್ಲಿ ಡ್ಯಾನ್ಸ್ ಕ್ಲಾಸ್ ಚೆನ್ನಾಗಿದೆ ಮುಂಬೈಯಲ್ಲಿ ಮೂವಿಗಳಿರುತ್ತೆ ಮೂವಿ ಅವು ನ್ಯೂ ಮೂವಿಗಳು ಬಿಡುತ್ತವೆ ಮುಂಬೈಯಲ್ಲಿ ಮೂವಿಗಳು ನೋಡಬೇಕಂತ ಆಸೆ ಇದೆ ಮುಂಬೈಯಲ್ಲಿ ಶಾರುಕ್ ಖಾನ್ ನಮಗೆ ಫೇವ್ರೆಟ್ ಹೀರೋ ಹೀರೋನ ನೋಡಬೇಕಂತ ಆಸೆ ಇದೆ ಹೀರೋ ಜೊತೆ ನೋಡಿ ಒಂದು ವೀಡ್ಯೋ ಮಾಡಬೇಕು ಒಂದು ಫೋಟೋ ತೆಗಿಬೇಕಂತ ತುಂಬ ಆಸೆ ಇದೆ ಚಿಕ್ಕ ವಯ್ಸಿನಿಂದ ನಾನು ಶಾರುಕ್ ಖಾನ್ ನೋಡ್ಬೇಕಂತ ಆಸೆ ಶಾರುಕ್ ಖಾನ್ ಇರೋದು ಎಲ್ಲಿ ಮುಂಬೈಯಲ್ಲಿ ಮುಂಬೈಯಲ್ಲಿ ನಾನು ಶಾರುಕ್ ಖಾನ್ ನೋಡ್ಬಕಂತ ತುಂಬ ಆಸೆ ಇದೆ ನನಗೆ